ಪ್ರವಾಸೋದ್ಯಮ ಅಥವಾ ರಫ್ತುಗಳ ಮೂಲಕ ಕರ್ನಾಟಕ ರಾಜ್ಯದ ಆರ್ಥಿಕತೆಯಲ್ಲಿ ಕಲೆ ಮತ್ತು ಕರಕುಶಲತೆಯ ಪಾತ್ರವೇನು ಎಂಬುದನ್ನು ನೀವು ವಿವರಿಸಬಹುದೇ ಅಂತ ನನ್ನ ಪ್ರಶ್ನೆ ಬಂದಿದೆ ಹೌದು ಪವಾಸೋದ್ಯಮ ಮತ್ ಅಥವಾ ರಫ್ತುಗಳ ಮೂಲಕ ಕರ್ನಾಟಕ ರಾಜ್ಯದ ಆರ್ಥಿಕತೆ ಬೆಳಿತಾ ಹೋಗ್ತಿದೆ ಯಾವ್ದ್ರ ಮೇಲೆ ಅಂದರೆ ಕಲೆ ಮತ್ತೆ ಕರಕುಶಲತೆ ಮೇಲೆ ಅಂತ ಹೇಳಬಹುದು ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಏನು ಹೇಳುತ್ತೆ ಅಂತಂದರೆ ಕಳೆದ ಈ ಎರಡು ಸಾವಿರದ ಇಪ್ಪತ್ತು ಹಾಗೂ ಇಪ್ಪತ್ತೊಂದರ ಇಸವಿ ಏನಿದೆ ಅದು ಯು ಎಸ್ನ ಡಾಲರ್ಸಿನಲ್ಲಿ ಹೇಳೋದಾದರೆ ತೊಂಬತ್ತನಾಲ್ಕು ಸಾವಿರದ ಮೂನ್ನೂರ ಎಪ್ಪತ್ತೊಂದು ಮಿಲಿಯನ್ನಿನಷ್ಟು ಕರಕುಶಲತೆಯ ಭಾಗದಲ್ಲಿ ಕಲೆ ಹಾಗು ಕರಕುಶಲತೆಯ ಭಾಗದಲ್ಲಿ ಅಷ್ಟು ನಮಗೆ ಕರ್ನಾಟಕ ರಾಜ್ಯಕ್ಕೆ ಲಾಭ ಬಂದಿದೆ ಅಂತ ಹೇಳ್ತಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದವರು ನಾವು ಈಗ ಯಾವ ದೇಶ ಹೆಚ್ಚಾಗಿ ಈ ಕರಕುಶಲತೆಯನ್ನು ರಫ್ತುದಾರಿ ಮಾಡಲಾಗ್ತಿದೆ ಅಂತ ಒಂದು ಪ್ರಶ್ನೆ ಬಂದರೆ ಅದು ನಮ್ಮ ಭಾರತ ಅಂತ ಹೇಳ್ಬೋದು ಭಾರತ ಬಹಳಷ್ಟು ಹೆಚ್ಚಾಗಿ ಕರಕುಶಲತೆಯ ಒಂದು ರಫ್ತುದಾರಿಯ ಕೆಲಸವನ್ನು ಮಾಡ ಮಾಡ್ತಕ್ಕಂತದ್ದು ಯಾವಾಗ್ಲೂ ಹೋಮ್ ಹೋಮ್ಮೇಡ್ ಅಂತೇನು ಕರೀತಿವಿ ಮನೆಯಲ್ಲೆ ಮಾಡುವಂತಹ ಒಂದು ಕರಕುಶಲತೆಯ ಕಲೆಯನ್ನು ಬೆಳ್ಸ್ಕೊಂತ ಬಂದಿದೆ ನಮ್ಮ ಭಾರತ ಅಂತ ಹೇಳ್ಬೋದಾಗಿದೆ ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದರೆ ಕರ್ನಾಟಕದಲ್ಲಿ ನಾವು ಯಾವಯಾವ ಅಂಶಗಳನ್ನು ಅಥವಾ ಯಾವಯಾವ ಒಂದು ವಸ್ತುಗಳನ್ನು ನಾವು ಮಾರಾಟ ಮಾಡ್ತಾ ಇದ್ದೀವಿ ಅಥವಾ ರಫ್ತುದಾರಿ ಮಾಡ್ತಾ ಇದ್ದೀವಿ ಅಂತ ಹೇಳೋದಾದರೆ ನಾವು ಕಾಫಿಯನ್ನು ನಾವು ರಫ್ತುದಾರಿ ಮಾಡಲಾಗ್ತಿದೆ ಮತ್ತೆ ಮಸಾಲೆ ಪದಾರ್ಥಗಳನ್ನು ಮತ್ತೆ ಸಿಲ್ಕ್ ಅಂತ ಏನು ಕರೀತಿವಿ ಸಿಲ್ಕನ್ನು ನಾವು ಮಾರಾಟ ಮಾಡ್ತಾ ಇದ್ದೀವಿ ಹಾಗೆ ಗೋಡಂಬಿಯನ್ನು ಮತ್ತೆ ಕರಕುಶಲತೆಯನ್ನು ಮತ್ತು ಅಗರಬತ್ತಿಗಳನ್ನ ನಾವು ರಫ್ತುದಾರಿ ಮಾಡ್ತಾ ಇದ್ದೀವಿ ಈಗ ನನ್ನ ಪ್ರಶ್ನೆಯಲ್ಲಿ ಬಂದಿರುವಂತದ್ದು ಕಲೆ ಹಾಗು ಕರಕುಶಲತೆ ಹಾಗು ಪ್ರವಾಸೋದ್ಯಮ ಅನ್ನೋವಂತಹ ಅನ್ನುವಂತಹ ಅಂಶಗಳು ನಾವು ಕಾಣ್ಬೋದಾಗಿದೆ ಆ ಅಂಶಗಳನ್ನು ನೆನ್ಪಲ್ಲಿ ಇಟ್ಟುಕೊಂಡು ಉತ್ತರವನ್ನ ಹೇಳೋದಾದರೆ ಕರಕುಶಲತೆ ಅಂತ ನೆನ್ಸ್ಕೊಂಡಾಗ ನೆನ್ಸ್ಕೊಂಡಿದ್ದ ತಕ್ಷಣ ನಮ್ಮ ಭಾರತ ನೆನಪಾಗತ್ತೆ ಭಾರತದಲ್ಲಿ ಇರುವಂತಹ ಪ್ರತಿಯೊಂದು ರಾಜ್ಯದಲ್ಲು ಒಂದಲ್ಲ ಒಂದು ಕರಕುಶಲತೆಯ ಅಂಶವನ್ನು ಬೆಳೆಸಿಕೊಂಡು ಬಂದಿದೆ ಭಾರತಕ್ಕೆ ಹೆಚ್ಚು ರೀತಿಯಲ್ಲಿ ಪ್ರತಿ ವರ್ಷ ಅದು ಹೆಚ್ಚಾಗ್ತಾ ಹೋಗ್ತಾ ಇದೆ ಕರಕುಶಲತೆಯ ಭಾಗದಲ್ಲಿ ಅಂತ ಹೇಳ್ಬೋದು ಕರ್ನಾಟಕದಲ್ಲಿ ಏನೇನು ಹೆಚ್ಚಾಗಿ ಕಾಣಬಹುದು ಈ ಕರಕುಶಲತೆಯ ಅಂಶ ಅಂತಂದರೆ ಚಿತ್ರಕಲೆ ಕಾಣ್ಬೋದು ಹಾಗೆ ದಂತ ಕೆತ್ತನೆಗಳನ್ನು ಕಾಣ್ಬೋದು ಹಾಗೆ ಶ್ರೀಗಂಧದ ಕರಕುಶಲತೆಯನ್ನು ಸಹ ನಾವು ನೋಡ್ಬೋದು ಹಾಗೆ ಮೈಸೂರು ಸಿಲ್ಕ್ ಅನ್ನುವಂತಹ ನಮ್ಮ ಕ್ರಾಫ್ಟ್ಸ್ ಅನ್ನುವಂತಹ ನಮ್ಮದು ಕರಕುಶಲತೆ ಕುಶಲತೆಗಳು ಏನಿದ್ದಾವೆ ಕರ್ನಾಟಕದಲ್ಲಿ ಈ ಐದು ಅಂಶಗಳನ್ನು ನಾವು ಈ ನಾಲ್ಕು ಅಂಶಗಳನ್ನು ನಾವು ನೋಡ್ಬೋದಾಗಿದೆ ಹೌದು ಈಗ ಕೆಲವರು ಪ್ರಶ್ನೆಯನ್ನು ಕೇಳ್ತಾರೆ ಈ ಕರಕುಶಲತೆಯ ಅಂಶದಲ್ಲಿ ನಾವು ಹೆಚ್ಚಿನ ಹೆಚ್ಚಿನ ದಿನಗಳಲ್ಲಿ ನಾವಿದನ್ನು ಮಾರಾಟ ಮಾಡಬಹುದಾ ಇದು ಆಗುತ್ತಾ ಅನ್ನುವಂತ ಒಂದು ಪ್ರಶ್ನೆಗೆ ಉತ್ತರ ಪ್ರತಿ ಒಂದು ವರ್ಷದಲ್ಲು ಪ್ರತಿ ಒಂದು ವರ್ಷದಲ್ಲು ಅಥವಾ ಪ್ರತಿಯೊಂದು ಯಾವುದು ಪ್ರತಿಯೊಂದು ವರ್ಷದಲ್ಲು ಸಹ ಹತ್ತು ಪಾಯಿಂಟ್ ಒಂಬತ್ತು ಹತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅಷ್ಟು ಕರಕುಶಲತೆಗೆ ಒಂದು ಸ್ಥಾನ ಇದೆ ಕರ್ನಾಟಕದಲ್ಲಿ ಹೇಳೋದಾದರೆ ಕುಶಲತೆಯ ನಗರ ಅಂತ ಹೇಳ್ಬೋದು ನಮ್ಮ ಚೆನ್ನಪಟ್ಣಾಗೆ ರಾಮನಗರ ಡಿಸ್ಟ್ರಿಕ್ಟ್ನಲ್ಲಿರೊ ಚೆನ್ನಪಟ್ಣ ಕರಕುಶಲತೆ ಮಾಡುವಂತದರಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು ಪ್ರತಿಯೊಬ್ಬರು ಸಹ ಈ ಒಂದು ಕುರ್ ಕರಕುಶಲತೆಯ ಒಂದು ಅಂಶವನ್ನು ಬೆಳೆಸ್ಕೊಳ್ಳೋದು ಉತ್ತಮ ಯಾಕೆ ಅಂತಂದರೆ ಇದಕ್ಕೆ ಬಹಳ ಆದ್ಯತೆ ಇದೆ ಇದಕ್ಕೆ ಬಹಳ ಆದ್ಯತೆ ಇದೆ ಆರ್ಥಿಕತೆ ಕೂಡ ನಾವು ಹೆಚ್ಚಿಸ್ಕೊಳ್ಳಬಹುದು ಪ್ರತಿಯೊಬ್ಬರು ಈ ಒಂದು ಅಂಶವನ್ನು ಪಡಕೊಂಡಿರೋರು ಈಗೆಲ್ಲ ಏನು ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಹೀಗೆ ಬೇರೆಬೇರೆ ಆ್ಯಪ್ಸ್ಗಳಲ್ಲಿ ಅವರು ಈ ಒಂದು ಹ್ಯಾಂಡಿಕ್ರಾಫ್ಟ್ಸ್ ಅಂತ ಏನಂತಾರೆ ಕರಕುಶಲತೆ ಮಾಡಿದವ್ರೆಲ್ಲಾ ಏನು ಮಾಡ್ತಿದ್ದಾರೆ ಮಾರಾಟವನ್ನು ಮಾಡ್ತಿದ್ದಾರೆ ಇದರಿಂದ ಅವರ ಆರ್ಥಿಕತೆ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ರಫ್ತುದಾರಿ ಮಾಡೋದ್ರ ಮೂಲಕ ನಮ್ಮ ಒಂದು ಬಿಸ್ನೆಸ್ ಹೆಚ್ಚಾಗ್ಬೋದು ಸರಿಯಾದ ರೀತಿಯಲ್ಲಿ ಮಾಡಿದರೆ ಅಂತ ಹೇಳ್ಬೋದು ಹಾಗೆ ಇತ್ತೀಚಿನ ದಿನಗಳಲ್ಲಿ ಹೇಳೋದಾದರೆ ಈ ಕುಶಲತೆಯ ಭಾಗದಲ್ಲಿ ಪ್ರತಿಯೊಬ್ಬರು ಯಾವ್ದು ಯಾವ್ದನ್ನು ಅವರು ತೆಗೆದುಕೊಳ್ತಾ ಇದ್ದಾರೆ ಹೆಚ್ಚಾಗಿ ಆದ್ಯತೆ ಯಾವ್ದ್ರ ಮೇಲೆ ಕೊಡ್ತಿದ್ದಾರೆ ಅಂತಂದರೆ ಕೈಯಿಂದ ಮಾಡಲಾಗಿರುವಂತಹ ಒಂದು ಆಭರಣಗಳ ಮೇಲೆ ಅವರು ಹೆಚ್ಚಿನ ಆದ್ಯತೆಗಳನ್ನು ಕೊಡ್ತಕ್ಕಂತದ್ದು ಹಾಗೆ ಹೆಣ್ದಿರುವಂತಹ ಒಂದು ಬಟ್ಟೆಗಳನ್ನಾಗಿರಬಹುದು ಅಥವಾ ಪೇಪರಿಂದ ಮಾಡಲಾಗುವಂತಹ ಒಂದು ಕಲೆಯಾಗಿರ್ಬೋದು ಕರಕುಶಲತೆಯಾಗಿರಬಹುದು ಹೀಗೆ ಈ ಈ ತರಹದ ಒಂದು ಅಂಶಗಳ ಮೇಲೆ ಜನರು ಈಗೀಗ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂತದ್ದು ಇದೆ ರೀತಿಯಾಗಿ ಮುಂದುವರೆಸ್ತಾ ಮುಂದುವರ್ಸ್ಕೊಂತ ಹೋದರೆ ಕರ್ನಾಟಕ ಒಂದು ಒಳ್ಳೆಯ ಪೊಸಿಷನಲ್ಲಿ ಒಂದು ಒಳ್ಳೆಯ ಜಾಗದಲ್ಲಿರುತ್ತೆ ಅಂತದ್ದು ಹೇಳ್ಬೋದಾಗಿದೆ